ನೆಗಡಿ ಬಂದಾಗ ನೆಗಡಿ ಕಡಿಮೆ ಮಾಡ್ಕೊಳ್ಳಾಕ ಕಷಾಯ ಮಾಡಿಕೊಂಡು ಕುಡಿಯುದು ನಾನಾ ಥರದ ಕಷಾಯ ಮಾಡಿಕೊಂಡು ಕುಡಿಬೌದು ಹಸಿ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಬೌದು ಧನಿಯ ಕಷಾಯ ಮಾಡ್ಕೊಂಡು ಕುಡಿದು ಆಮೇಲೆ ಚಹಾ ತಪ್ಲದ ಕಷಾಯ ಮಾಡ್ಕೊಂಡು ಕುಡಿಯುವುದು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯುವುದು ಈ ಇದೆಲ್ಲ ಅಲ್ದನ ವಿಕ್ಸ್ ಹೊಗೆ ತೊಗೊಳೋದು ಬೆಳ್ಳುಳ್ಳಿ ಒಲೆಯೊಳಗೆ ಸುಟ್ಟು ಬೆಳ್ಳುಳ್ಳಿ ತಿನ್ನುವುದು ಹಸಿ ಈರುಳ್ಳಿನ ಸುಟ್ಟು ಈರುಳ್ಳಿನ ತಲೆಪಟ್ಟಿ ಕಟ್ಟುವುದು ತಲೆನೋವೆಲ್ಲ ಬಂದಾಗ ನೆಗಡಿ ಆಗಿ ಮೂಗು ಸೋರ ಬೇಕಾದ್ರೆ ಅದ್ಕೆ ಅರಿಶಿನ ಮತ್ತು ಹಾಲಿನ ಕೆಮ್ಮ್ತಿದ್ರೆ ಅರಿಶಿನ ಮತ್ತ ಹಾಲನ್ನ ಕುಡ್ಸೋದು ಇವೆಲ್ಲ ನೆಗಡಿ ಬಂದಾಗ ಬಳಸ್ತಕ್ಕಂಥ ಇವೆಲ್ಲ ಮನೆ ಮದ್ದುಗಳಿವು ಇದರ ಜೊತೆಗೆ ಶುನ್ ಮೆಣಸು ಪುಡಿ ಮತ್ತು ಬೆಲ್ಲ ಅವನ್ನೆರಡನ್ನೂ ಒಂದು ಪುಡಿ ಒಂದು ಸ್ವಲ್ಪ ಪುಡಿ ಹಾಕ್ಕೊಂಡು ಬೆಲ್ಲ ಹಾಕಿ ಬೆಲ್ಲದೊಳಗದನ್ನು ಕಲಸಿ ಬೆಲ್ಲದ್ದು ಅದನ್ನು ಒಂದು ಗುಳಿಗೆ ಥರ ಮಾಡಿಕೊಂಡು ರಾತ್ರಿ ನುಂಗಿ ನೀರು ಕುಡೀಲಾರದೆ ಮಲ್ಕೊಂಡ್ರೆ ಬೆಳಿಗ್ಗೆ ನೆಗಡಿ ಕಡಿಮೆ ಆಕ್ಕಿರತೈತಿ ಈ ನೆಗಡಿ ಕಡಿಮೆ ಆಗ್ಬೇಕಂದ್ರೆ ಮತ್ತೆ ನಾವು ರಾತ್ರಿ ಹೊತ್ತೊಳಗೆ ತಲೆಗೆಲ್ಲ ಕಟ್ಕೋಳೋದು ಚಳಿ ಆಗ್ಲಾರ್ದಂಗ ಕಿವಿಗೆ ಗಾಳಿ ಹೋಗ್ಲಾರ್ದಂಗ ನೋಡ್ಕೊಳ್ಳೋದು ಇದೆಲ್ಲ ಒಳ್ಳೆಯದು ಮೈ ಬಿಸಿಯಾಗಲಿಕ್ಕೆ ಇದು ಹರಳೆಣ್ಣೆ ಎಲೆ ಕೂಡ ತಲೆಗೆ ಹಾಕಿ ಕಟ್ಟಿ ಮಲ್ಗಿಸ್ತಾರೆ ಬೇಸಿಗೆ ನೆಗಡಿ ಬಂದಾಗ ಇದ ಸದ್ ಸರ್ತ್ ಗರಂ ಅಂತ ಹೇಳಿ ಎಲ್ಲ ಆಕ್ತೈತಲ್ಲ ಹಾಗೆಲ್ಲ ಆಗಬಾರದು ಅನ್ನೂದ್ಕ ಆ ಹರಳೆಣ್ಣೆ ಎಲೆಯನ್ನ ತಲೆ ಮೇಲೆ ಇಟ್ಟುಕೊಂಡು ತಲೆಗೆ ಇಟ್ಟುಕೊಂಡು ತಲೆಗೆ ಕಟ್ಟ್ಕೊಳ್ಳೋದಲಿಂತ್ರ ದೇಹ ತಂಪು ಬಿಸಿನ ಎರಡೂ ಸರಿ ಮಾಡತೈತಿ ಹೀಗಾಗಿ ಅದ್ರಲ್ಲಿಂತ್ರ ನೆಗಡಿ ಕೂಡ ಕಡಿಮೆ ಆಗುವ ಸಾಧ್ಯತೆ ಜಾಸ್ತಿ ಇರತೈತಿ ಇವೆಲ್ಲ ನಮ್ಮ ಹಳ್ಳಿಯೊಳಗೆ ಉಪಯೋಗಿಸತಕ್ಕಂತಹ ಮನೆ ಮದ್ದುಗಳು ಇದಕ್ಕೂ ಮೀರಿ ನೆಗಡಿ ಕಡಿಮೆ ಆಗದೆ ಹೋದಾಗ ನಾವು ಡಾಕ್ಟರ್ ಕಡೆ ಹೋಗಲೇ ಬೇಕಾಗ್ತೈತಿ ಬೇರೆ ದಾರಿ ಇರುವುದಿಲ್ಲ ಆದರಿವು ಪ್ರಿಕಾಶನ್ನ ಅನ್ನೋ ಹಾಗೆ ಮುಂಚೆ ಇವನ್ನೆಲ್ಲ ಮಾಡಿ ನೋಡುವುದು ಗುಳಿಗೆ ತೊಗೊಳ್ಲಾರ್ದೆ ಇವೆಲ್ಲ ಔಧಿದಿಗಳನ್ನು ತೊಗೊಂಡು ನೋಡುವುದು ಇದೆಲ್ಲ ಒಂದು ನಮ್ಮ ಹಳ್ಳಿ ಕಡೆ ಮಾಡ್ತಕ್ಕಂತಹ ಮನೆ ಮದ್ದು